ನನಗೆ ಗೊತ್ತಿರೊ ಐದು ಸಂಖ್ಯೆಗಳು ಈ ರೀತಿಯಾಗಿದೆ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆರಡು ಮತ್ತು ಐವತ್ತು ಸಾವಿರದ ಒಂಬೈನೂರ ಮೂವತ್ತು ನಾ ಏಳು ಮತ್ತೆ ಏಳುನೂರ ಇಪ್ಪತ್ತು ಮತ್ತೆ ಎಂಬತ್ತು ಸಾವಿರದ ನೂರ ಮೂವತ್ತು ಮತ್ತೆ ಎಂಟು ಸಾವಿರದ ನಾಲ್ಕುನೂರ ನಲ್ವತ್ತೆರಡು